ಹಲೋ ನಮಸ್ಕಾರ ರೀ ನಾವು ಹುಬ್ಬಳ್ಯಾಗ ಇರ್ತೀವಿ ರೀ ನಮ್ಮ ಗಂಡನ ಮನೆ ಕೊಟ್ಟಿದ್ದು ಅತ್ತ ದಾವಣ್ಗೆರೆ ಹರ್ಪನಳ್ಳಿ ಹರ್ಪನಳ್ಳಿ ಕಡೆ ರೀ ದಾವಣ್ಗೆರೆ ಡಿಸ್ಟಿಕ್ ಹರ್ಪನಳ್ಳಿ ಮತ್ತು ನಮ್ಮ ತಾಯಿಯರು ಇರೋದು ರೀ ಇಲ್ಲಿ ಬಿಡನ್ಯಾಳ ಹಳ್ಳಿ ರೀ ಅದು ನಮ್ಗೆ ಹಳ್ಳಿ ಅಂದ್ರೆ ಭಾಳ ಇಷ್ಟ ಹಳ್ಳಿ ವಾತಾವರಣ ಇಷ್ಟ ಹಳ್ಳಿ ಊಟ ಇಷ್ಟ ರೀ ನಮ್ಗೆ ಮತ್ತು ನಮ್ಗೆ ಗಿಡ ಸಸಿ ಹಚ್ಚೋದು ರೀ ಗಿಡ ಮರ ಹಿಂಗೆ ಬೆಳೆಸೋದು ನಮ್ಗೆ ಭಾಳ ಇಷ್ಟ ಗುಲಾಬಿ ಹೂವಿನ ಗಿಡ ರೀ ಮಲ್ಗೆ ಹೂವಿನ ಗಿಡ ದಾಸ್ವಾಳ್ ಹೂವಿನ ಗಿಡ ಮತ್ತು ಅಲೋ ವಿರ ಇದು ಹಚ್ಚೋದು ನಮ್ಗೆ ಭಾಳ ಇಷ್ಟ ರೀ ಅವ್ನ ಹಚ್ತೇವೆ ರೀ ನಾವು ಗೊಬ್ಬರ ಹಾಕ್ತೇವೆ ರೀ ಸಗಣಿ ಗೊಬ್ಬರ ಹಾಕ್ತೀವಿ ರೀ ನಾವು ಕಸ ಗಿಸ ಅಂತ ಇದು ತರಕಾರಿ ಗಿರ್ಕಾರಿ ಅದು ಹೆಚ್ಚಿದ್ದು ಅದು ಇರ್ತೈತಲ್ಲ ರೀ ಅಂಥದ್ದು ಹಾಕ್ತೇವೆ ರೀ ಚಾ ಪುಡಿ ಹಾಕ್ತೇವೆ ಕಾಕಿ ಕರೆ ಏರಿ ಮಣ್ಣು ತೊಗೊಂಡ್ಬಂದು ಕುಂಡ್ಲೆದಾಗ ಬುಟ್ಟಿ ಅದ್ರ ಒಳಗೆ ಇಟ್ಟು ಹಚ್ತೇವೆ ರೀ ನಾವು ಆಮ್ಯಾಗ ಅವು ಎಲ್ಲ ಬೆಳಿತಾವೆ ರೀ ಹೂ ಆಗ್ತಾವೆ ನಮ್ಮ ಮನ್ಯಾಗ ಎಲ್ಲರ್ಗೆ ಇಷ್ಟ ರೀ ಹಳ್ಳಿ ವಾತಾವರ್ಣ ಅಂದ್ರೆ ಭಾಳ ಇಷ್ಟ ಹ ಗಿಡ ಇದು ಹಚ್ಚೋದ್ ಭಾಳ ಇಷ್ಟ ಮತ್ತು ಆಮೇಲೆ ನಿಂಬೆ ಹಣ್ಣಿನ ಗಿಡ ಹಚ್ತೀವಿ ರೀ ತೆಂಗಿನ ಗಿಡ ಅದೆಲ್ಲ ನಮ್ಮ ತಾಯಿಯರ ಮನ್ಯಾಗ ತೆಂಗಿನ ಗಿಡ ಅದೆಲ್ಲ ಹಚ್ತಾರೆ ರೀ ನಾನು ಇಲ್ಲಿ ಮಲ್ಗೆ ಹೂವಿನ ಗಿಡ ದಾಸ್ವಾಳ್ ಹೂವಿನ ಗಿಡ ಗುಲಾಬಿ ಹೂವಿನ ಗಿಡ ಅಲೋ ವೇರ ಇದನ್ನು ಹಚ್ಚೀನಿ ಬೆಳೆ ಬೆಳಿಸೀನಿ ರೀ ಕೊತ್ತಂಬ್ರಿ ಹಾಕ್ತೀನಿ ರೀ ಕೊತ್ತಂಬ್ರಿ ಬೀಜ ಇರ್ತಾವಲ್ಲ ರೀ ಅವ್ನ ಹಾಕಿರ್ತೀನಿ ಕೊತ್ತಂಬ್ರಿ ಎದ್ದು ಇರ್ತೈತಿ ಈ ಮೆಂತ್ಯೆ ಇರ್ತತಲ್ಲ ರೀ ಮೆಂತ್ಯೆ ಕಾಳು ತಗೊಂಡು ಹಾಕಿರ್ತೀನಿ ಮೆಂತ್ಯೆನೂ ಎದ್ದು ಇರ್ತೈತೆ ರೀ ಕೊತ್ತಂಬ್ರಿ ಏಳ್ತೈತಿ ಅದನ್ನು ತೊಗೊಂಡ್ ಮನಿಗೆ ಉಪ್ಯೋಗ್ಸ್ಕೊಂತೀವಿ ನಾವು ಈಗ ಹೂವು ಹೂವಿನ ಗಿಡ ಅದವಲ್ಲ ರೀ ಗುಲಾಬಿ ಹೂವಿನ ಗಿಡ ದಾಸ್ವಾಳ ಹೂವಿನ ಗಿಡ ಅವೆಲ್ಲ ಅದಕ್ಕೆ ಗೊಬ್ಬರ ಹಾಕಿರ್ತೀವಿ ಚಲೋಗ ಬೆಳಿತಾವೆ ರೀ ಅವು ಹೂ ಆಗ್ತಾವು ಆ ಹೂವು ಚಲೊ ಹೂ ಆಗಿರ್ತಾವೆ ರೀ ಕಲರ್ ಕಲರ್ ಹಾಕಿರ್ತೇವೆ ಗುಲಾಬಿ ಹೂವು ಕೆಂಪುದು ಗುಲಾಬಿ ಹಿಂಗೆ ಕಲರ್ ಕಲರ್ ಹಾಕಿರ್ತೇವೆ ಮತ್ತು ಅವು ಚಲೋ ಆಗಿ ಆಗಿರ್ತಾವೆ ರೀ ಮತ್ತು ಪಸ್ಟಾ ಬಂದಿದ್ದು ನಾವು ದೇವ್ರಿಗೆ ಏರಿಸ್ತೀವಿ ಆಮ್ಯಾಲ ನಾವು ಹಾಕೊತಿವ್ ರೀ ಎಲ್ಲಾರೂ ಇಷ್ಟಪಡ್ತಾರೆ ನಾ ಹೂವಿನ ನೋಡಿ ನನಗೂ ಒಂದು ಹೂ ಹರಿದು ಕೊಡು ಅಂತಂದು ಹೇಳ್ತಿರ್ತಾರೆ ಅವರು ತು ಕಿತ್ಕೊಂಡು ಹೋಗಿ ಹಾಕ್ವ ಹಾಕೊತಾರ್ ರೀ ನಮ್ಗೆ ಹಳ್ಳಿ ವಾತಾವರಣ ಅಂದ್ರೆ ನಮಗೆ ಭಾಳ ಇಷ್ಟ ನಮ್ಮವು ಹೊಲಕ್ಕೆ ಹೋದ್ರೆ ಅಗಿ ಹಚ್ಚಾಕ್ ರೀ ಮಿಸಿನ್ ಅಗಿ ಅದ ಹಚ್ಚಕ್ಕ ಮಾಡಕ್ಕೆ ಹೋಗೇವೆ ರೀ ನಾವು ಹತ್ತಿ ಬಿಡ್ಸಕ್ಕ ಹೋಗೇವೆ ಹೊಲಕ್ಕೆ ಹಿಂಗೆ ಹೋಗಿರ್ತೇವೆ ರೀ ನಾವು ಹಳ್ಳಿ ಊಟ ಅದೆಲ್ಲ ನಮ್ಗೆ ಭಾಳ ಇಷ್ಟ ನಾವು ಸಸ್ ಸಸಿ ಹಚ್ಚಕ್ಕ ಮಾಡ್ತೇವೆ ನಾವು ಮತ್ತು ಎಲ್ಲೆರ ನಾವು ಗಾರ್ಡನ್ಗೆ ಅದು ಹೋಗಿರ್ತೇವಲ್ಲ ರೀ ಅಲ್ಲಿ ಹೋದರೆ ಯಾವ್ದರ ಹೂವಿನ ಗಿಡ ಚಂದ ಕಂಡವು ಅಂದ್ರೆ ನಾವು ಅದನ್ನು ಅದರಲ್ಲಿ ಒಂದು ಸಣ್ಣದು ಸ ಅಗಿ ತಗೊಬಂದು ನಾವು ಹಚ್ತೇವ್ ರೀ ಆ ಹಚ್ಚಿ ಕುಂಡೆದಾಗ ಒಂದು ಸ್ವಲ್ಪ ಗೊ ಸಗಣಿ ಇರ್ತೈತಲ್ಲ ರೀ ಸಗಣಿ ಗೊಬ್ಬರ ಹಾಕಿ ಕರೆ ಮಣ್ಣು ಏರಿ ಮಣ್ಣು ಅದು ಏರಿ ಮಣ್ಣು ಹಾಕಿ

ಅದನ್ನು ಕಿತ್ಕೊ ಬಂದು ಒಂದು ಸಣ್ಣದು ಅಗಿ ಕಿತ್ಕೊಂಡ್ ಬರ್ತೀವಿ ರೀ ನಾವು ಏನೂ ಕಿತ್ಕೊಂಡ್ ಬರಂಗಿಲ್ಲ ಅದನ್ನು ಕಿತ್ಕೊಂಬಂದು ಹಚ್ಚತೇವೆ ರೀ ನಾವು ಏನು ಹೊಲದಾಗ ಮ ಅದು ಹೊಲಕ್ಕೆ ಅದು ಹೋದ್ರೆ ಮತ್ತೆ ಹಂಗೆ ಕಿತ್ಕೊಬಂದು ಅಲ್ಲಿ ಹೊಲ್ದಾಗ ಆದ್ರೂ ಒಯ್ದಿರ್ತೀವಿ ನಾವು ಒಯ್ದಿರ್ತೇವೆ ಅಂದ್ರೆ ಬೋರಿಂದು ನೀರಾವರಿ ಇರ್ತೈತಲ್ಲ ರೀ ಅಂತಲ್ಲ ಒಯ್ದಿರ್ತೀವಿ ಒಯ್ದಿಕ್ಕೆ ಅಗಿ ತಗೊಂಡು ಬುಟ್ಟಿ ಒಳಗಿನ ಅಗಿ ದೊಡ್ಡವು ಆದ್ವು ಅಂದ್ರೆ ಅದನ್ನು ತೊಗೊಂದು ಹೋಗಿ ಒಲ್ದಾಗ ಆದರೂ ನೀರಾವರಿ ಇರ್ತೈತೆ ರೀ ಬೋರಿಂದದು ನೀರು ಭಾಳ ಅಲ್ಲೇ ಅಲ್ಲಿ ತೊಗೊಂಡು ಹೋಗಿ ಹಚ್ತೇವ್ ರೀ ನಾವು ಒಗಿ ಹಚ್ಚಿ ಮಣ್ಣು ಹಾಕಿ ಆ ಟೈಮ್ನ್ಯಾಗ ಗೊಬ್ಬರ ಸಿಗಂಗಿಲ್ಲಲ್ಲ ರೀ ಗೊಬ್ಬರ ಅದು ಗಿಡಕ್ಕೆ ಹಾಕ್ತಾರಲ್ಲ ರೀ ಗೊಬ್ಬರ ಅದು ಬಿಳಿ ಕಲರ್ ಇರ್ತೈತೆ ರೀ ಅದರ ಹೆಸ್ರು ನನಗೆ ಗೊತ್ತಿಲ್ಲ ಅದು ಬಿಳಿ ಕಲರ್ ಗೊಬ್ಬರ ಇರ್ತೈತೆ ರೀ ಕರಿ ಕಲರಾ ಅದು ಇರ್ತೈತೆ ರೀ ಅದು ಗೊಬ್ಬರ ಮಿಶಿನ್ ಅಗಿಗೆ ಅದು ಹಾಕ್ತಾರಲ್ಲ ರೀ ಆ ಗೊಬ್ಬರ ತಗೊಬಂದು ಸುತ್ತು ಕಡೆ ಒಂದು ಸ್ವಲ್ಪ ಗಿಡ ಇರ್ತತಲ್ಲ ರೀ ಅದ್ರ ಸುತ್ತು ಕಡೆ ತಗದು ಆ ಗೊಬ್ಬರ ಹಾಕಿ ಮಣ್ಣು ಮುಚ್ಚಿ ಬಿಡ್ತೀವಿ ರೀ ಅದು ಜಕ್ಕೊತೈತೆ ರೀ ನೀರು ಹಾಕ್ತೀವಲ್ಲ ರೀ ನಾವು ಅದು ಗೊಬ್ರ ಕಸು ಜಕ್ಕೊಂದು ಗಿಡ ಚಲೊ ಆಗ್ತಾವೆ ರೀ ನಮ್ಗೆ ಗಿಡ ಬೆಳೆಸೋದು ಭಾಳ ಇಷ್ಟ ಹಚ್ತೇವ್ ನಾವು ಹೂವಿನ ಗಿಡ ಆಗಲಿ ಆಮ್ಯಾಲ ಅವ್ರೆ ಕಾಳು ಗಿಡ ಇರ್ತಾವಲ್ಲ ರೀ ಅವ್ರೆ ಗಿಡ ಆಗಲಿ ಹೆಂಗೆ ತುಪ್ರ್ಕಾಯ್ ಗಿಡ ಹಿಂಗ ಗಿಡದ ಅದು ತೊಗೊಬಂದು ಹಚ್ತೇವ್ ಹಬ್ಬಸ್ತೇವೆ ಬಳ್ಳಿ ಇರ್ತೈತಲ್ಲ ಅದುಕೊಂದು ದಾರ ಕಟ್ಟಿ ಹಂಚಿನ ಮ್ಯಾಲ ಹಿಂಗೆ ಮನೆ ಮ್ಯಾಲ ಗಿಡದ ಮ್ಯಾಲ ಏರಿರ್ಬೇಕು ಅದು ಹಂಗೆ ಕಟ್ಟತೇವೆ ನಾವು ಕಟ್ಟಿ ಅದ ಅದ್ರೊಳಗೆ ಕಾಯಿ ಪಾಯಿಯಾದರೆ ನಾವು ಪಸ್ಟ್ ನಾವು ಯೂಝ್ ಮಾಡ್ಕೊತೀವ್ ರೀ ಪಸ್ಟ್ ಒಮ್ಮೆ ಆಮ್ಯಾಲ ಮತ್ತೆ ಎಲ್ಲರ್ಗೆ ಮನೆ ಮನಿಗೆ ಒಂದು ಸ್ವಲ್ಪ ಕೊಡ್ತೀವಿ ರೀ ನಾವು ಹಚ್ಚಕ್ಕ ಭಾಳ ಇಷ್ಟ ನಮ್ಗೆ ಹಾಗಲಬಳ್ಳಿ ಹಚ್ತೇವ್ ರೀ ಹೀರಿಕಾಯಿ ಹಚ್ತೇವಿ ಕುಂಬಳಕಾಯಿ ಇದು ಹಿಂಗೆ ಬಳ್ಳಿ ಹಿಂಗೆ ಹಚ್ತೇವ್ ರೀ ನಾವು ಮತ್ತ ಹೂವು ಅದು ಅಂದ್ರೆ ನಂಗೆ ಭಾಳ ಇಷ್ಟ ಗುಲಾಬಿ ಹೂವು ಮಲ್ಗೆ ಹೂವು ಸಂಪಿಗೆ ಹೂವು ಸಂಪಿಗೆ ಹೂವಿನ ಗಿಡ ದೊಡ್ಡವು ಆಗ್ತಾವೆ ರೀ ಸಣ್ಣ ಹೂ ಆಗಂಗಿಲ್ಲ ಓ ಸಂಪ್ಗೆ ಹೂವಿನ ಗಿಡ ಹಚ್ಚಿದ್ರೆ ಮೂರು ವರ್ಷ ಹಿಂಗಾದ್ರೆ ಹೂ ಆಗ್ತಾವೆ ರೀ ಅದ್ರೊಳಗೆ ಸಂಪ್ಗೆ ಹೂ ಸಂಪ್ಗೆ ಹೂವಿನ ಸಸಿ ಇದು ಸಸಿ ತಗೊಬಂದು ಹಚ್ಚಿರ್ತೀವಿ ರೀ ನಾವು ಅವು ಆಗ್ತಾವೆ ನಿಂಬೆ ಹಣ್ಣು ನಿಂಬೆ ಹಣ್ಣು ಎರಡೋ ಮೂರು ವರ್ಷ ಆದರೆ ನಿಂಬೆ ಹಣ್ ಆಗ್ತಾವೆ ರೀ ಹಿಂಗೆ ತೆಂಗಿನ್ಕಾಯಿ ಗಿಡ ಅಂದ್ರೆ ಭಾಳ ವರ್ಷ ಬೇಕು ರೀ ಹತ್ತು ವರ್ಷ ಹಿಂಗೆ ಎಂಟು ವರ್ಷ ಹಿಂಗಾದ್ರೆ ಆಗ ಕಾಯಿ ಬಿಡ್ತಾವೆ ರೀ ಅವು ಏನು ಇವು ಒಂದು ಎರಡು ತಿಂಗ್ಳು ಮೂರು ತಿಂಗ್ಳು ಅಂದ್ರೆ ಹೂವು ಬಿಡಕ್ಕ ನಿಂತು ಬಿಡ್ತವ ರೀ ಚಂದಗಿ ಭಾಳ ಚಂದ ನಾವು ಗೊಬ್ಬರ ಹಾಕ್ತೇವೆ ರೀ ಹೊಲದಾಗ ಹೊಲ್ದಾಗ ಹೋಗಿನೂ ಹಚ್ತೇವ್ ರೀ ನಾವು ಹೊಲಕ್ಕೆ ಹೋಗಿ ನಮ್ಗೆ ಹಳ್ಳಿ ವಾತಾವರಣ ಅಂದ್ರೆ ಭಾಳ ಇಷ್ಟ ನಮ್ಮ ಸಿಟಿ ವಾತಾವರ್ಣ ಅಷ್ಟು ಅಂದು ಏನೂ ಇಷ್ಟ ಆಗಂಗಿಲ್ಲ ನಮ್ಗೆ ಹಳ್ಳಿ ವಾತಾವರ್ಣ ಇಷ್ಟ ಹಳ್ಳಿ ಊಟ ಇಷ್ಟ ಹಳ್ಳಿ ಥರ ಇರ್ಬೇಕು ಅನ್ನೋದು ಇಷ್ಟ ನಮ್ಗೆ ಹುಬ್ಬಳ್ಳಿ ಡಿಸ್ಟ್ರಿಕ್ನಾಗ ಹಳ್ಳಿ ಐತೆ ರೀ ನಮ್ದು ಇಲ್ಲಿ ನಮ್ಮ ತಾಯಿಯೋರದ್ದು ಬಿಡನ್ಯಾಳ್ ಅಂತೇಳಿ ಅಲ್ಲಿ ನಾವು ಸಣ್ಣೊರಿದ್ದಾಗ ಬೆಳ್ದೆವೆ ಆಡಿ ಬೆಳ್ದೆವೆ ನಾವು ಅದರಿಂದ ನಾವು ಹಳ್ಳಿ ವಾತಾವರ್ಣ ಅಂದ್ರೆ ನಮಗೆ ಭಾಳ ಇಷ್ಟ ಮತ್ತು ನಮ್ಮ ನಮ್ಮ ಅವ್ವಾರು ಹೊಲಕ್ಕೆ ಹೋಗ್ತಾರೆ ರೀ ಹೊಲಕ್ಕೆ ಹೋಗ್ತಾರೆ ನಮ್ಮ ಅತ್ತೆ ನಮ್ಮ ಅತ್ಯಾವ್ರು ಹೊಲಕ್ಕೆ ಹೋಗ್ತಾರೆ ರೀ ಹಿಂಗೆ ನಮ್ಮ ತನ್ ನಮ್ಮ ಅಣ್ಣಾವ್ರು ಅವರೆಲ್ಲ ಮುಂಚೆಕ್ ಹೊಲ್ದಾಗ ಕೆಲಸ ಮಾಡ್ಯಾರೆ ಎಲ್ಲ ಎಮ್ಮೆ ಕಾಯೋದು ಆಮ್ಯಾಲ ನೀರು ಹಾಸೋದು ಅದು ರೇಶ್ಮಿ ಗಿಡಕ್ಕೆ ನೀರು ಹಾಸೋದ ತೆಂಗಿನ ಗಿಡಕ್ಕೆ ನೀರು ಹಾಸೋದ ಇದನ್ನು ಮಾಡ್ತಿದ್ರು ರೀ ನಮ್ಮ ಅಣ್ಣಾವ್ರು ಅವ್ರು ಅವರು ಹಳ್ಳಿದು ಕೆಲಸ ಮಾಡ್ಯಾರೆ ಆಮ್ಯಾಲ ಎಮ್ಮೆ ಮೈ ತೊಳ್ಯಾಕ್ಕ ಹೊಗ್ತಿದ್ರ್ ಪಾಪ ನಾವು ಸಣ್ಣ ಸಣ್ಣ ಹೊಡಿತಿದ್ವು ಒದಿತಿದ್ವು ರೀ ಅವು ಎಮ್ಮೆ ಕೆರಿಯಾಗ ಹೋಗಿ ತೊಳ್ಕೊಂಡ್ ಬರ್ತಿದ್ರು ನಮ್ಮ ಅಣ್ಣಾರು ಮತ್ತು ಅದು ಎಮ್ಮೆ ಮೇವು ಹುಲ್ಲು ಅದು ತೊಗೊಂಬರಾರು ರೀ ಮತ್ತು ಅದು ರೇಷ್ಮೆ ಗಿಡಕ್ಕೆ ತೆಂಗಿನ ಗಿಡಕ್ಕೆ ನೀರು ಬಿಡ್ತಿದ್ರು ರೀ ಹಳ್ಳಿಲಿ ಕೆಲಸ ಮಾಡ್ಯಾರೆ ರೀ ಈಗ ಒಂದು ಅಂಗಡಿ ಇಟ್ಕೊಂಡ್ ಅದಾರ ಅವರು ಆಮ್ಯಾಲ ನಮ್ಮ ಅವ್ವಾವ್ರು ಹೊಲದ ಕೆಲಸ ಮಾಡ್ಯಾರೆ ಮತ್ತು ಅರ್ವಿನೂ ಹೊಲಿತಾರೆ ರೀ ನಾನು ತರ್ಕಾರಿ ಹೊಲದ ಕೆಲಸನೂ ನಾನೂ ಒಂದು ಸಲ್ಪ ದಿವ್ಸ ಮಾಡಿನಿ ರೀ ಆಮ್ಯಾಲ್ ತರಕಾರಿ ಮಾರಕತ್ತೇನಿ ಮತ್ತು ತರಕಾರಿ ನಮ್ಮ ಮನಿಯರು ಮಾರ್ತಾರೆ ರೀ ನಾನು ನಮ್ಮ ಮನಿಯರು ಕುಂತು ತರಕಾರಿ ವ್ಯಾಪಾರ ಮಾಡ್ತೀವಿ ಅವ್ರು ಒಂದು ಸ್ವಲ್ಪ ಹೊತ್ತು ಮನಿಗೆ ಬಂದ್ರೆ ನಾನು ಕುಂತಿರ್ತೇನೆ ರೀ ನಾ ಮನಿಗೆ ಬಂದ್ರೆ ಅವರು ಕುಂತಿರ್ತಾರೆ ಹಿಂಗೆ ಮಾಡ್ತೇವೆ ರೀ ಮತ್ತು ಮೆಣ್ಶಿನ್ಕಾಯಿ ಮಾರ್ತೀವಿ ಎಲ್ಲ ಬೆಳ್ಳುಳ್ಳಿ ತೆಂಗಿನ್ಕಾಯ್ ಹೀಗೆಲ್ಲ ವ್ಯಾಪಾರ್ದ ಅಷ್ಟ್ರೀ ನಾವು ವ್ಯಾಪಾರ ಮಾಡ್ತೇವೆ ನಾವೇನು ಇದು ಮಾಡಂಗಿಲ್ಲ ರೀ ಮತ್ತು ನಮಗೆ ಹೂವಿನ್ಯಾಗ ಹೂವು ಅಗಿ ಸಸಿ ಇವು ಎಲ್ಲ ಮಾಡ್ಬೇಕಂದ್ರೆ ನಮ್ಗೆ ಭಾಳ ಅಂದ್ರೆ ಭಾಳ ಅಂದ್ರೆ ಇಷ್ಟ ರೀ ನಾವು ಮಾಡ್ತೀವಿ ಕೆಲಸನ ಮತ್ತು ನಾವು ಸಣ್ಲಿತ್ಲೆನು ಅದ್ರೊಳಗೆ ಬಂದೇವಿ ಅದನ್ನು ಮಾಡ್ತೇವೆ ರೀ ನಾವು ಹೊಲಕ್ಕೆ ಹೋಗ್ತಿದ್ವಿ ರಿ ನಾವು ಸಣ್ಣೋರಿದ್ದಾಗ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಡ್ತಿದ್ದರಿ ನಮ್ಗೆ ಪಗಾರ ಹೋಗ್ತಿದ್ವಿ ಸಂಜೆ ಮಟ ಕೆಲಸ ಮಾಡಬೇಕು ಹೆಂಗೆ ಮಾಡಬೇಕಪ್ಪ ಸಂಜೆ ಹತ್ತು ಇವತ್ತು ಹತ್ತು ರೂಪಾಯಿ ಬಂತು ಹಿಂಗೆ ಮನ್ಸ್ನಾಗ ಭಾಳ ಖುಷಿ ಆಕ್ತಿತ್ತು ನಮ್ಗೆ ಅದೇ ಒಂದು ಶನಿವಾರ ಐತಾರ ಹಿಂಗೆ ಶಾಲಿ ಸೂಟಿ ಇದ್ದಾಗ ಹತ್ತು ಹನ್ನೆರಡು ವರ್ಷ್ನ್ಯಾರು ಇದ್ದಾಗ ಹೊಲಕ್ಕೆ ಹೋಗ್ತಿದ್ವಿ ನಾವು ಶಾಲಿ ಶನಿವಾರ ಐತಾರ ಎರಡು ದಿಸ ಸೂಟಿ ಬಂದ್ರೆ ಹೊಲಕ್ಕೆ ಹೋಗಿ ಎರಡು ದಿಸದ್ದು ಪಗಾರ ಕೊಟ್ರೆ ಅಂದ್ರೆ ನಮ್ಗೆ ಭಾಳ ಭಾಳ ಅಂದ್ರೆ ಭಾಳ ಖುಷಿ ರೀ ಹೋಗಿ ಏನಾರೂ ತರಬೇಕು ಮತ್ತು ಹೂವು ಹಾಕ್ಕೋಬೇಕು ಹಣ್ಣು ತಿನ್ನಬೇಕು ಅನ್ನೋದ ಹಿಂಗೆ ಭಾಳ ಆಸೆ ನಾ ಅರ್ವಿ ತಗೊಬೇಕು ನಾನು ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತೇಳಿ ತುಂಬ ನನಗೆ ಆಸೆ ರೀ ಮತ್ತು ನಾವು ಹೊಲಕ್ಕೆ ಹೋಗಿ ಅಗಿ ಹಚ್ತಿದ್ವಿ ರೀ ಕಳೆ ತೆಗೀತಿದ್ವಿ ಹೊಲದಾಗ ಆಮ್ಯಾಲ ಹತ್ತಿ ಬಿಡಿಸ್ತಿದ್ವಿ ರೀ ಮೆಸಿನ್ ಎಣ್ಣೆ ಹರೀತಿದ್ವಿ ಶೇಂಗಾ ಶೇಂಗಾ ಬೆಳೆ ಬಂದಾಗ ಶೇಂಗಾ ಕೀಳ್ತಿದ್ವಿ ಹರೀತಿದ್ವಿ ಅವನ್ನು ಆಮ್ಯಾಲ ಇಲ್ಲಿ ನೀರಾವರಿ ಒಳಗೆ ಬೆಂಡೆಕಾಯಿ ಮುರಿದು ಹಾಗಲಕಾಯಿ ಆಮ್ಯಾಲ ಬೀನ್ಸು ಬೀನ್ಸು ಬಿಟ್ ಅವು ಕ್ಯಾಬೀಜ್ ಪಿಲ್ಲಾವರ ಇಂಥವೆಲ್ಲ ಹರ್ಕ್ ಹರ್ಯಾಕ ಹೋಗ್ತಿದ್ವಿ ರೀ ನಾವು ಹೊಲದ್ ಕೆಲಸ ಮಾಡೀವಿ ಹರ್ಯಾಕ ಹೋದ್ರ ಸಂಜೆ ಮಟ ಹೋದ್ರೆ ಹತ್ತು ರೂಪಾಯಿ ಪಗಾರ ಕೊಡ್ತಿದ್ದು ರೀ ನಮ್ದು ಇದ್ರೊಳಗೆ ಈಗ ಯ ದೇಡ್ನೂರು ಎರಡು ನೂರು ರೂಪಾಯಿ ಕೊಡ್ತಾರಿ ಪಗಾರ ನಮ್ಗೆ ಅವಾಗ ಹತ್ತು ರೂಪಾಯಿ ಪಗಾರ್ನ್ಯಾಗ ನಾವು ಕೆಲಸ ಮಾಡೀವಿ ಹೋಗಿ ಎಲ್ಲ ಕೆಲಸ ಮಾಡ್ತಿದ್ದಿವಿ ರಿ ಬಾವಿಗೆ ಹೋಗ್ತಿದ್ವಿ ನೀರು ಜಗ್ತಿದ್ವಿ ರೀ ಬಾವಿ ನೀರು ಜಗ್ತಿದ್ವಿ ನಾವು ಅಮ್ಯಾಲ ಆ ಬಾವಿ ದಂಡೆ ಮ್ಯಾಲ್ ಕುಂತು ಊಟ ಮಾಡ್ತಿದ್ವಿ ರೀ ಆಮ್ಯಾಲ ನಾವು ಏನಾರೂ ಪ್ಯಾಟಿಲಿಂದ ಹಿಂಗ ನಾವು ಸಣ್ಣೋರಿದ್ದಾಗ ಬೂಂದಿ ಉಂಡೆ ಮೈಸೂರು ಪಾಕು ಇದನ್ನು ಕಾರದನಿ ತೊಗೊಬಂದು ಬಾವಿ ಕಟ್ಟೆ ಮ್ಯಾಲ್ ಕುಂತು ಊಟ ಮಾಡ್ತಿದ್ವಿ ರೀ